ಇದು ತಾರಕ್ಕನ ಹೋಟೆಲ್ಲಾ ನನಗೆ ತಿಂಡಿ ಎಂಥದ್ದುಂಟು ಮೇಡಮು

ಒಡೆ ಸಾಂಬಾರಿಗೆಷ್ಟು ಪ್ಲೇಟಿಗೆ ಮತ್ತು ಇಡ್ಲಿ ಸಾಂಬಾರಿಗೆ ಎಲ್ಲ ಮೂವತ್ತೇನಾ ರೇಟ್ ನಿಮ್ಮದು ಹ್ಞೂ ಕಮ್ಮಿ ಇಲ್ಲವಾ ಏನು ಇಲ್ಲವಾ ಅ ಸೇಮ್ ರೇಟ ಸೇಮ್ ರೇಟಾ ಸೇಮ್ ರೇಟಾ ನಮಗೆ ಒಂದು ಪ್ಲೇಟ್ ವಡೆ ಸಾಂಬಾರು ಒಂದು ನಾಲ್ಕು ಪ್ಲೇಟ್ ಇಡ್ಲಿ ಸಾಂಬಾರು ಮತ್ತೆ ಒಂದು ಹನ್ನೆರಡು ಪ್ಲೇಟೂ ಬನ್ಸ್ ಏನಾದರೂ ಇದ್ದರೆ ಕೊಡಿ ಮತ್ತು ಒಟ್ಟಿಗೆ ಬಿಲ್ ಎಷ್ಟು ಅಂತ ಹೇಳಿ ನಿಮ್ಮದು ಮತ್ತು ನಾನು ಒಂದು ಹುಡುಗನನ್ನು ಕಳಿಸಿ ಕೊಡ್ತೇನೆ ಆ ಹುಡುಗನ ಹತ್ರ ನೀವು ಪಾರ್ಸೆಲೆಲ್ಲ ಕೊಟ್ಟು ಕಳುಹಿಸಿ ಮತ್ತು ಹಣ ಕೂಡ ಕ್ಯಾಶು ನಿಮಗೆ ಅವನತ್ರ ಕೊಟ್ಟು ಕಳಿಸ್ಬೌದ ಆಯಿತಾ ಎಷ್ಟು ಎಷ್ಟಾಗ್ತದೆ ಹಾಂ ಎಷ್ಟು ಹಣ ಆಗ್ತದೆ ಬಿಲ್ಲು ಕೊಡಿ ಅವನ ಹತ್ರ ಹಾಂ ಎಷ್ಟು ಟೈಮಿಗೆ ಕಳಿಸ್ತೀರಿ ಎಷ್ಟು ಟೈಮಿಗೆ ಕಳಿಸ್ತೀರಿ ಅರ್ಧ ಗಂಟೆ ಬೇಕಾ ನಿಮಗೆ ನಮಗೆ ಇಲ್ಲಿ ನೆಂಟರು ಕಾಯ್ತಾರೆ ಎಲ್ಲಾ ಸ್ವಲ್ಪ ನೆಂಟರು ಬಂದಿದ್ದಾರೆ ಹೊರಗಿನಿಂದ ಅವರಿಗೆ ಬೇಗ ಹೊರಡ್ಲಿಕ್ಕೆ ಉಂಟಂತೆ ಮದುವೆಗೆ ಮದುವೆಗೆ ಹೋಗಲಿಕ್ಕೆ ಮದುವೆಗೆ ಹೋಗ್ಲಿಕ್ಕೆ ಉಂಟಂತೆ ಒಂದು ಆದಷ್ಟು ಬೇಗ ಒಂದು ಈ ಈಗಲೇ ಕಳಿಸ್ತೀರಾ ಕಳಿಸ್ತೀರಾ ಹಾಗಾದ್ರೆ ನಾನು ವೇಟ್ ಮಾಡ್ತಾ ಇರ್ತೇನೆ ವೇಟ್ ಮಾ ವೇಟು ಮಾಡ್ತೇನೆ ಸಾಂಬಾರು ಕೂಡ ಕೊಡಿ ಅದಕ್ಕೆ ಸ್ವಲ್ಪ ರಸ್ ಸಾಂಬಾರು ಬೇರೆ ಪಿಶ್ನಲ್ಲೀ ಇದು ಮಾ ಬಿಸಿ ಉಂಟ ತುಂಬಾ ಅದು ಪ್ಲಾಸ್ಟಿಕ್ ಅಲ್ಲಿಯಾ ಪ್ಲಾ ಅಲ್ಲ ನೀವು ಪ್ಲಾಸ್ಟಿಕ್ಕಲ್ಲಿ ಹಾಕ್ಬೇಡಿ ಸಾಂಬಾರು ಪ್ಲಾಸ್ಟಿಕ್ಲಿ ಹಾಕ್ಲಿಕ್ಕೆ ಬಿಸಿಯಾದರೆ ಅದು ಡೇಂಜರ್ ಅಲ್ಲವಾ ಶರೀರಕ್ಕೆಲ್ಲ ಉತ್ತಮ ಅಲ್ಲ ಅದನ್ನು ಒಂದು ಇದ್ರಲ್ಲೆ ದಿಂಬಿಗೆ ಅಲ್ಲಿ ಏನಾದರೂ ಹಾಕಿ ಹಾಗೆ ಮಾಡಿ ಕಳ್ ನಾನು ದಿಂಬಿಗೆ ಆ ಹುಡುಗನ ಹತ್ರಾನೆ ಕೊಟ್ಟು ಕಳಿಸ್ತೇನೆ ಮತ್ತು ವಿಶೇಷ ಹೇಗೆ ಅಲ್ಲಿ ಎಲ್ಲ ಮಳೆ ಗಿಳೆ ಏನಾದರೂ ಉಂಟಾ ನಿಮ್ಮ ಊರಲ್ಲಿ ಹ್ಞೂ ಹಾಂ ಆಯ್ತು ಆಯಿತೇ ಆಯಿತಾ ಹ್ಞೂ ಬಿಜಿ ಇದ್ದೀರಾ ಆಯ್ತು ಆಯ್ತು ಆಯಿತು ಸರಿ ಸರಿ ಆಯಿತಾ ಆ ಸರಿ